ನಾವು ಬೆಂಗ್ಳೂರಿಗೆ ನಾವು ಮಂಗಳೂರು ಅವರು ಮಾತಾಡ್ತಿರೋದು ನನ್ನ ಹೆಸರು ಚಂದನಾ ಅಂತ ನಾನು ಮಂಗಳೂರಿಂದ ಬೆಂಗಳೂರಿಗೆ ಇವಾಗ ತಾನೆ ಒಂದು ಫ್ಯೂ ಡೇಸ್ ಆಯಿತು ಬಂದು ನಮಗೆ ಒಂದು ತ್ರೀ ಮಂತ್ ತ್ರೀ ಫೋರ್ ಮಂತ್ವರೆಗು ನಮಗೆ ನಾವು ಬೆಂಗ್ಳೂರಲ್ಲಿ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಬಂದಿದೀವಿ ಮೇಡಮ್ ಅದಕ್ಕೆ ನಮಗೆ ಫುಡ್ ಕ್ಯಾಟ್ರಿನ್ ಅವರು ಬೇಕಾಗಿದ್ದರು ನೀವು ಹೇಗಿದ್ರು ಮನೆಯಲ್ಲೇ ಮಾಡ್ತೀರ ಅಂತ ಕೇಳಪಟ್ಟೆ ನಿಮ್ಮ ಬಗ್ಗೆ ನಾನು ಫ್ರೆಂಡ್ಸಿಂದ ಫ್ಯಾಮಿಲಿಯಿಂದ ಕೇಳಪಟ್ಟಿದ್ದೀನಿ ಸೊ ಅದಕ್ಕೆ ಕಾಲ್ ಮಾಡ್ತಿದ್ದೀನಿ ಮೇಡಮ್ ನಮಗೆ ಬೆಳಗ್ಗೆ ಊಟ ಬೆಳಗ್ಗೆ ನಾಷ್ಟಾ ಆಗಿರಬಹುದು ಮದ್ಯ ಮಧ್ಯಾಹ್ನ ಊಟ ಆಗಿರಬಹುದು ಅಥವಾ ಡಿನ್ನರ್ ಆಗಿರಬಹುದು ನಮಗೆ ಮೂರು ಟೈಮು ಬೇಕು ಮೇಡಮ್ ನಮಗೆ ಬೆಳಗ್ಗೆ ಶುಕ್ರವಾರ ಮಾತ್ರ ಬಿಸಿಬೇಳೆಬಾತೇ ಕಂಪಲ್ಸರಿ ಇರಬೇಕು ಮೇಡಮ್ ನನಗೆ ಸೋಮವಾರ ಬಂದು ಉಪ್ಪಿಟ್ಟೆ ನಮ್ಮ ಮನೇಲಿ ಯವಾಗಲು ತಿನ್ನೋದು ಮೇಡಮ್ ಸೊ ಅವೆರ್ಡು ದಿನ ಮಾತ್ರ ಕಂಪಲ್ಸರಿ ಆಗಿ ಆ ಫುಡ್ನೆ ಕಳಿಸಿ ಬೇರೆ ದಿನ ನಿಮಗೆ ಯಾವುದು ಡಿಮ್ಯಾಂಡ್ ಇರುತ್ತೆ ಅದನ್ನು ಬೇಕಾದರೆ ನಮಗೆ ಕಳಿಸಿ ಮೇಡಮ್ ಚಪಾತಿ ಎಲ್ಲ ನಮಗೆ ಎರಡು ಪ್ಲೇಟ್ ಬೇಕಾಗುತ್ತೆ ಮೇಡಮ್ ಚಪಾತಿ ಮಿಕ್ಕಿದ್ದೆಲ್ಲ ಫುಲ್ ಮೀಲ್ಸ್ ಬೇಕಾಗುತ್ತೆ ಮೇಡಮ್ ಮೇಡಮ್ ನಾವು ಸ್ಯಾಟರ್ಡೆ ಬಂದು ನಾನು ಫುಲ್ ವೆಜ್ ವೆಜಿಟೇರಿಯನ್ ಆಗಿರೋದರಿಂದ ನಾವು ಫುಲ್ ವೆಜ್ಜೆ ತಿನ್ನೋದು ಸ್ಯಾಟರ್ಡೆ ಆದರೆ ನಾವು ಸಂಡೆ ಬಂದ್ಬಿಟ್ಟು ಸಂಡೆ ಮಾತ್ರಾ ನಾವು ನಾನ್ ವೆಜ್ ಮಾಡ್ತೀವಿ ಮೇಡಮ್ ಅದಕ್ಕೆ ನಮಗೆ ಸಂಡೆ ಮಾತ್ರಾ ನಾನ್ ವೆಜ್ ಊಟ ಒನ್ ಟೈಮ್ ಬೇಕಾಗುತ್ತೆ ಇನ್ನು ಎಲ್ಲ ಟೈಮು ನಾರ್ಮಲ್ ಫುಡ್ಡೆ ಬೇಕು ಮೇಡಮ್ ಹಾಂ ಓಕೆ ಮೇಡಮ್ ಥ್ಯಾಂಕ್ ಯು ಆದರೆ ನಾವು ಆರ್ಡರು ನಾನು ನಿಮಗೆ ಒಂದು ವೀಕ್ ಆದ ಮೇಲೆ ನೀವು ನನಗೆ ಮೆನು ಕೊಡಿ ನಾನು ಅದರಲ್ಲಿ ನಂದು ಟೂ ಡೇಸ್ ಬಿಟ್ಟು ನಾನು ಬೇರೆದಕ್ಕೆ ಸೆಲೆಕ್ಟ್ ಮಾಡಿ ಕೊಡ್ತೀನಿ ಮೇಡಮ್ ಒಂದು ವಾರದಿಂದ ಅದಾದ ಮೇಲೆ ನೀವು ಫುಡ್ ಡೆಲಿವರಿ ಮೇಡಮ್ ಸರ್ವೀಸ್ ಮಾಡಬೇಕಾಗುತ್ತೆ ಹಾಂ ಓಕೆ ಮೇಡಮ್ ಹಾಂ ಹಾಂ ಯಾವಾಗೂ ಇರ್ತೀವಿ ಮೇಡಮ್ ಯಾಕಂದರೆ ನಾವು ಬೆಂಗ್ಳೂರಿಗೆ ಬಂದಿರೋದು ಹೊಸ್ದಾಗಿ ಬಂದಿರೋದು ಅದಕ್ಕೆ ನಾವು ಇರಲೇ ಬೇಕಾಗುತ್ತೆ ನಾವು ಎಲ್ಲರು ಇರ್ತೀವಿ ಮೇಡಮ್ ಓಕೆ ಮೇಡಮ್ ಥ್ಯಾಂಕ್ ಯು